ನಮ್ಮದು ವ್ಯಾಪಾರ ವ್ಯಾಪಾರ ಅಂದ್ಕುಡ್ಲೆ ಅಲ್ಲಿ ಕಾಂಪಿಟೀಷನ್ ತುಂಬ ನಾನೂ ನಾನು ಬಟ್ಟೆ ವ್ಯಾಪಾರ ಮಾಡ್ತೇನೆ ಬಟ್ಟೆ ವ್ಯಾಪಾರ ಹೇಗ್ ಎಂದರೆ ನಮ್ಮ ಅಂಗಡಿ ಲೈನಲ್ಲಿ ಅದು ನಮ್ಮ ಪೇಟೆ ಲೈನಲ್ಲಿ ಪ್ರತಿ ಎರಡು ಅಂಗ್ಡಿಗೊಂದು ಬಟ್ಟೆ ಅಂಗಡಿ ಇದೆ ಸುಮಾರು ಒಂದು ಅರ್ಧ ಕಿಲೊಮೀಟ್ರು ಅಷ್ಟು ದೂರದ ಒಂದು ಉದ್ದ ರಸ್ತೆಯಲ್ಲಿ ನನಗೆ ತಿಳಿದಮಟ್ಟಿಗೆ ಒಂದು ಮುನ್ನೂರು ಅಂಗಡಿ ಮೇಲೆ ಇದೆ ಹಾಗಾಗಿ ಬಟ್ಟೆ ಅಂಗಡಿಗೆ ತುಂಬ ಕಾಂಪ್ಟೇಷನ್ ನಾವು ಅದರಲ್ಲಿ ನಾನೊಂದು ಬಟ್ಟೆ ಅಂಗ್ಡಿ ನಡೆಸ್ತಾ ಇದ್ದೀನಿ ಏನಾಗ್ತಿದೆ ಅಂತಂದ್ರೆ ಈಗ ನಾವು ಬಟ್ಟೆಯನ್ನು ಒಂದು ಒಂದು ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಟು ಮಾರ್ತೀವಿ ಅಂತ ಹೇಳಿದ್ರೆ ನಮ್ಮ ಮುಂದಿನವನು ಇನ್ನೊಬ್ಬ ನಲ್ವತ್ತು ರೂಪಾಯ್ಗೆ ಮಾರ್ತಾನೆ ನಾಳೆ ಇನ್ನೊಬ್ಬ ಇನ್ನು ನಲ್ವತ್ತು ರೂಪಾಯಿ ಕೊಡ್ತೀನಿ ಅಂತಾನೆ ಇನ್ನೊಬ್ಬ ಪಕ್ಕದ ಇನ್ನೊಬ್ಬ ಮೂವತ್ತು ರೂಪಾಯ್ಗೆ ಕೊಡ್ತಾನೆ ಅದು ಕಾಂಪಿಟೀಷನ್ ಬಿಸ್ನೆಸ್ ಆದ್ದರಿಂದ ಭಯಂಕರ ಸಂಘರ್ಷಣೆಗಳಾಗ್ತದೆ ಏನಾಗ್ತದೆ ಅಂತಂದ್ರೆ ತುಂಬ ವ್ಯಾಪಾರ ಆದಾಗ ಉದಾಹರ್ಣೆಗೆ ಒಂದು ದಿನಕ್ಕೊಂದು ಐವತ್ತು ಪೀಸ್ಗಳು ಹೋದಂತಾದರೆ ಒಂದು ಹತ್ತು ರೂಪಾಯಿ ಮಾರ್ಜಿನ್ ಇದ್ದರೂ ಸಾಕು ಹತ್ತು ರೂಪಾಯಿ ಲಾಭ ಇದ್ದರೂ ಸಾಕು ಅದು ನಮಗೆ ವರ್ಕೌಟ್ ಆಗ್ತದೆ ಅದೇ ದಿನಕ್ಕೆ ಒಂದು ಎರಡು ಪೀಸು ಮೂರು ಪೀಸು ಹೋದಂತಾದರೆ ಒಂದು ಪೀಸ್ ಮೇಲೆ ಹತ್ತು ರೂಪಾಯಿ ಅಂದರೆ ನಾಲ್ಕು ಪೀಸ್ ಮೇಲೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂದರೆ ನಮ್ಮ ಅಂಗಡಿಗೂ ನಮ್ಮನೆಗೂ ಒಂದು ಐದು ಆರು ಕಿಲೋಮೀಟ್ರು ದೂರ ಇದೆ ಐದು ಆರು ಕಿಲೋಮೀಟ್ರು ದೂರ ಇದರಲ್ಲಿ ನಾವು ಬರೋ ನಮ್ಮ ಟೂ ವೀಲರ್ ಪೆಟ್ರೋಲ್ ಖರ್ಚಿಗೇ ಸಾಕಾಗೋಲ್ಲ ಹೀಗೆಲ್ಲ ಕಷ್ಟ ಅನುಭವ್ಸ್ತಿರ್ತೀವಿ ಹಾಗೇ ಕಾಂಪ್ಟೇಷನ್ನು ಅಂತ ಬಂದಾಗ ಬಹಳ ಕಷ್ಟ ಆಗ್ತದೆ ಅದಕ್ಕೆ ಆದಷ್ಟು ಕಮ್ಮಿ ಮಾರ್ಜಿನ್ ಇಟ್ಟು ಗಿರಾಕಿಯನ್ನು ಎಳೀಬೇಕು ಕಮ್ಮಿ ಮಾರ್ಜಿನ್ ಇಟ್ಟು ಗಿರಾಕಿ ಎಳಿ ತುಂಬ ಗಿರಾಕಿ ಬಂದರೆ ಉದಾಹರಣೆಗೆ ನಾವು ಹತ್ತು ರೂಪಾಯಿ ಲಾಭ ಇಟ್ಟು ಒಂದು ನೂರು ಜನ್ರಿಗೆ ಕೊಟ್ಟರೆ ನೂರು ಇಂಟು ಹತ್ತು ಒಂದು ಒಂದು ಸಾವಿರ ರೂಪಾಯಿ ಲಾಭ ಮಾಡ್ಬೋದು ಅದೇ ನೀವು ಐವತ್ತು ರೂಪಾಯಿ ಲಾಭ ಇಟ್ಟು ಒಂದು ಐದು ಗಿರಾಕಿ ಐದು ಇನ್ನೂರೈವತ್ತು ರೂಪಾಯಿ ಆಗ್ತದೆ ಹಾಗಾಗಿ ನೀವು ಕಮ್ಮಿ ಮಾರ್ಜಿನ್ ಇಟ್ಟು ತುಂಬ ಜನಗೆ ರೀಚ್ ಆದರೆ ನೀವು ಜೀವನ್ದಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರ ನಾವೂ ಅದೇ ಪಾಲಿಸಿ ಇಟ್ಕೊಂಡು ಈಗ ಕಮ್ಮಿ ಮಾರ್ಜಿನ್ ಕಡಿಮೆ ಲಾಭ ಇಟ್ಟು ತುಂಬ ಗಿರಾಕಿಯರನ್ನ ಸೆಳೆಯುವಾಗಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಸಕ್ಸೀಡೂ ಆಗಿದ್ದೀವಿ ಅದರಲ್ಲಿ ಜಯಶೀಲರೂ ಆಗಿದ್ದೀವಿ